ಹಲೋ ಹಾಂ ಗ್ಯಾಸ್ ಆಪೀಸಾ ನಮ್ಗೆ ಒನ್ ಗ್ಯಾಸ್ ಬೇಕಾಗಿತ್ತು ಹಾಂ ಎಷ್ಟು ಆಗ್ತದೆ ಗ್ಯಾಸ್ಗೆ ಹಾಂ ಸಾವ್ರ್ದ ಏಳ್ನೂರಲ್ಲ ಯಾವಾಗ ಓಪನ್ ಇರ್ತದೇನೋ ನಿಮ್ಮ ಆಪೀಸು ಹಾಂ ಶುಕ್ರವಾರ ಅಲ ನಾವು ಶುಕ್ರವಾರ ಬತ್ ಹಾಂ ನೀವೇ ಬಂದು ತಲ್ಪ್ಸಿ ನಮಗೆ ಹಾಂ ನಮ್ಮದು ಹಳ್ಯಾಗ ಇತ್ತು ಅಲ್ಲೆಲ್ಲ ಸುಮಾರು ಜನ ಬೇಕಂತವ್ರೆ

ಹಾಂ ಅಡ್ಡಿಲ್ಲ ನೀವು ತಲ್ಪ್ಸೋಕೆ ಎಂತ ಜಾಸ್ತಿ ರೇಟ್ ತಕೊಂತ್ರ ಹಾಂ ಹಾಂ ಇವತ್ತು ಮಾಡ್ತ್ರ ಹಾಂ ಹಾಂ ಅಡ್ಡಿಲ್ಲ ಮತ್ತು ಇದು ಗ್ಯಾಸ್ ಬುಕ್ಕಿಂಗ್ ಮತ್ತು ಸುಮಾರು ಜನ ಮಾಡಬೇಕು ಅಂದರೆ ಆಧಾರ್ ಕಾರ್ಡೆಲ್ಲ ಬೇಕಾಯ್ತದಲ್ಲ ಹಾಂ

ಹಾಂ ಹಾಂ ಒಂದು ಆಡಿಲ್ಲ ಶುಕ್ರವಾರ ಬರ್ತ್ರಿ ನಾವು ಹಾಂ ಹಾಂ ಆಯ್ತು